ನಮಸ್ಕಾರ ಈಗ ನಿರುದ್ಯೋಗ ಸಮಸ್ಯೆ ಅಂದರೆ ನಮಗೆ ಒಂದು ಕೆಲ್ಸಗಳು ಇರೋದಿಲ್ಲ ಮನೆಯಲ್ಲಿ ಕೂತಿದ್ದೇವೆ ಈಗ ನಾವು ಕಲಿತು ಏನು ಉದ್ಯೋಗವಿರೋದಿಲ್ಲ ಇದಕ್ಕೆಲ್ಲ ಏನು ಇದು ಸರ್ಕಾರ ಸ್ವಂದಿಸೋದಿಲ್ಲ ಯಾವುದೇ ಒಂದು ಉದ್ಯೋಗಕ್ಕೆ ಅಡ್ಡಿ ಬರ್ತದೆ ಹೋದರೆ ಅಷ್ಟಾಗಬೇಕು ಇದು ಕೊಡಿ ಅದು ಕೊಡಿ ಒಮ್ಮೆ ಹೋದರೆ ಇನ್ನೊಮ್ಮೆ ಬರಬೇಕು ನಿರುದ್ಯೋಗಿಗಳನ್ನು ನಮಗೆ ಕೆಲಸನೇ ಇದಕ್ಕೆ ಎಷ್ಟು ಕೊಡಬೇಕು ಕಟ್ ಕಷ್ಟಪಟ್ಟು ನಾವು ಕೆಲಸ ಹುಡುಕಿ ಹುಡುಕಿ ಸಾಕಾಯಿತು ನಾವೀಗ ನಿರುದ್ಯೋಗ್ಯವನ್ನು ನಿರ್ಮೂಲನೆ ಮಾಡ್ಬೇಕಾದರೆ ಕರ್ಕರೆ ಯಾವುದೇ ಕ್ರಮಗಳನ್ನು ಕೈಗೊಳ್ತಿಲ್ಲ ಅದ್ರ ಪ್ರಯತ್ನ ಪಡ್ತಿದ್ದರೂ ಆಗುತ್ತಿಲ್ಲ ಅಂದರೆ ಇಲ್ಲಿ ಈಗ ನಮ್ಮ ಕಡೆ ಉಡುಪಿಯ ಕಡೆ ಎಲ್ಲಿಂದೋ ಬಂದವ್ರಿಗೆಲ್ಲ ಕೆಲಸ ಸಿಗ್ತಾ ಉಂಟು ಬ್ಯಾಂಕಲ್ಲಿ ಹೋದರು ನಮ್ಮ ಇಲ್ಲಿಯವ್ರು ಯಾರು ಇರುವುದಿಲ್ಲ ಎಲ್ಲ ಯು ಪಿ ಅವ್ರು ಮುಂಬೈ ಆಚೆಯವರೆಲ್ಲ ಬರ್ತಾರೆ ಇಲ್ಲಿ ಅವರಿಗೆಲ್ಲ ಕೆಲಸ ನಮ್ಮವರಿಗೆ ಕೆಲಸ ಇಲ್ಲ ನಿರ್ಮೂಲನೆ ಎಲ್ಲಿ ಮತ್ತೆ ಆಗೋದು ಯಾರಿಗೆ ಕೆಲಸ ಇದ್ದರೆ ನಿರ್ಮೂಲನೆ ಆಗ್ತದಾ ಮತ್ತೆ ನಮ್ಮದು ಈ ಕಡೆ ಸ್ವ ಉದ್ಯೋಗ ಮಾಡಬೇಕಂದ್ರು ಅದಕ್ಕೆ ತುಂಬ ಕಷ್ಟ ಉಂಟು ಯಾರು ಪ್ರಯತ್ನ ಪಡೋದಿಲ್ಲ ಹೆಚ್ಚಾಗಿ ಮತ್ತೆ ಈಗ ಇಲ್ಲಿ ನಮ್ಗೆ ಕೆಲ್ಸಗಳು ಆಗಬೇಕಂದ್ರೆ ನಾವು ಮಾಡ್ತಾ ಹೋಗಬೇಕು ಕೆಲ್ಸಗಳನ್ನು ಏನಾದರೆ ಈಗ ನಾವು ಕೂಲಿನಾಲಿ ಎಲ್ಲ ಮಾಡಿಕೊಂಡೋಗ್ತಿದ್ದೇವೆ ಸರ್ಕಾರ ಸ್ವಲ್ಪ ಪ್ರಯತ್ನ ಪಡಬೇಕಿನ್ನು ಒಳ್ಳೆಯ ಒಂದು ಒಂದು ಕಾರ್ಖಾನೆಗಳು ಅದು ಆಗಿ ಒಂದು ಸ್ವ ಉದ್ಯೋಗಕ್ಕೆ ಒಂದು ಲೋನ್ಗಳನ್ನು ಅಪ್ಲೈ ಮಾಡಿದರೆ ನಮಗೆಲ್ಲ ಒಂದು ಪ್ರಯತ್ನ ಆಗ್ತದೆ ಯಾವುದು ಇಲ್ಲದಿದ್ದರೆ ನಾವೇನು ಮಾಡೋದು ಹೀಗೆ ನಿರ್ಮಾಣ ಮಾಡ್ಕೊಂಡೋಗಬೇಕಾದ್ರೆ ಒಂದು ಸರ್ಕಾರ ಒಂದು ಪ್ರಯತ್ನ ಪಡಬೇಕು ಇಲ್ಲಿ ಯಾರು ಇದು ಮಾಡೋದಿಲ್ಲ ನೀವು ಕೇಳಿದರೆ ಉದ್ಯೋಗ ಕೇಳಿದರೆ ಯಾರು ರೆಸ್ಪಾನ್ಸೇ ಕೊಡೋದಿಲ್ಲ ಅಷ್ಟು ಹಣ ಇಷ್ಟು ಹಣ ಕೊಡಿ ಒಂದು ಬೋಲೀಸ್ ಕೆಲ್ಸಕ್ಕೆ ಅರ್ಜಿ ಹಾಕಿದ್ರು ಇದಾಗ್ತದೆ ಎಲ್ಲ ಫೈಲಾಗಿದೆ ನಮ್ಮದು ಯಾವುದೋ ಒಂದು ಬರೋದಿಲ್ಲ ನಮಗೇನು ತಿಳಿದುಕೊಳ್ಳಬೇಕಂದ್ರೆ ಇನ್ನು ಮುಂದಿನ ಪೀಳಿಗೆಯಲ್ಲಿ ತುಂಬ ಮಕ್ಕಳು ಇದ್ದಾರೆ ವಿದ್ಯಾವಂತರು ಈಗ ಇನ್ನು ಕೆಲ್ಸಗಳು ಆಗ್ತಾ ಇಲ್ಲ ಇಲ್ಲಿ ಕೆಲಸ ಆಗ್ತಿಲ್ಲ ಅಂತ ಹೊರ ದೇಶಕ್ಕೆಲ್ಲ ಹೋಗ್ತಿದ್ದಾರೆ ಅಲ್ಲಿ ಏನು ಸಂಪಾದನೆ ಸಿಗೋದಿಲ್ಲ ಇಲ್ಲಿ ನಿರ್ಮೂಲನೆ ಮಾಡಬೇಕು ಏನು ಮಾಡುದು ಸರ್ಕಾರವೇ ಇದನ್ನು ಪ್ರಯತ್ನ ಪಡಬೇಕಲ್ಲ ನಾವು ಏನೊಂದು ಪ್ರಯತ್ನ ಮಾಡೋದು ಎಷ್ಟು ಅಂತ ಕೂಲಿ ನಾಲಿ ಮಾಡಿ ಜೀವ ಜೀವನ ಮಾಡ್ತಿದ್ದೀವಿ ಎಷ್ಟು ಕಲಿತ್ರು ಈಗೆಲ್ಲ ಸಿಗ್ತಾಯಿಲ್ಲ ಇಲ್ಲಿನ ಕೆಲಸ ಪ್ರಯತ್ನ ಪಡ್ತಿದ್ದೇವೆ ಹಾಗೇ ಅಷ್ಟು ಕಲಿತವರೆಲ್ಲ ಈಗ ತಿರ್ಗಾಕೆ ತಿರ್ಗಾಡಿಕೊಂಡು ಕೆಲವರು ಹುಚ್ಚರಾಗಿದ್ದಾರೆ ಕೆಲಸ ಸಿಗಲಿಲ್ಲ ಅಂತ ಏನು ಮಾಡೋದು ಈಗ ನಿರ್ಮೂಲನೆ ಮಾಡಬೇಕಂದ್ರೆ ಗೋ ಗೌರ್ಮೆಂಟು ಸರ್ಕಾರ ಒಂದು ನಿರ್ಧಾರಕ್ಕೆ ಬಂದು ಒಳ್ಳೆಯ ಒಂದು ಪ್ರಯತ್ನಗಳನ್ನು ಪಟ್ಟರೆ ನಮ್ಮ ಜೀವನ ಎಲ್ಲ ಸುಖಮಯವಾಗಿರುತ್ತದೆ ನಮ್ಮವರಿಗೆ ಹೇಳೋದೇನೆಂದ್ರೆ ನಾವು ಕಲ್ತಿದ್ದೀವಿ ನಮಗೆ ಈಗ ಇದು ಏನಿಲ್ಲ ಇದರಲ್ಲಿ ಸ್ವಚ್ಛ ನಮ್ಮದೊಂದು ನಿರ್ಮೂಲನೆ ಮಾಡಬೇಕಂದ್ರೆ ಉದ್ಯೋಗ ಸಿಗಬೇಕು ಉದ್ಯೋಗ ಸಿಗಲಿಲ್ಲಂದ್ರೆ ನಾವು ಜೀವನ ಮಾಡ್ಲಿಕ್ಕೆ ಕಷ್ಟ ಉಂಟು ಸ್ವಂತ ಉದ್ಯೋಗ ಮಾಡಬೇಕಂದ್ರೆ ತುಂಬ ಬಂಡವಾಳ ಎಲ್ಲ ಹಾಕ್ಬೇಕು ಅದಕ್ಕೆಲ್ಲ ಸರ್ಕಾರ ಸ್ವಲ್ಪ ಹಣಗಳನ್ನು ನೀಡಬೇಕು ಹಾಗೆಯೇ ಸ್ವಲ್ಪ ಪ್ರಯತ್ನ ಪಟ್ಟರೆ ನಮ್ಮದೊಂದು ಕೆಲಸ ಸಂಪೂರ್ಣವಾಗ್ತದೆ ಒಂದು ಭರವಸೆ ಒಂದು ದೇವರ ಮೇಲೊಂದು ನಾವು ದಯೆ ಇಟ್ಟುಕೊಂಡು ಮುಂದೆ ಸಾಗಬೇಕು ಹಾಗೆ ನಮಗೆ ಸಿಗ್ತದೆ ಸ್ವಲ್ಪ ಪ್ರಯತ್ನ ಮಾಡಿದರೆ ನಿರ್ಮೂಲನೆ ಮಾಡಬೇಕಲ್ಲ ನಿರುದ್ಯೋಗ ಸಮಸ್ಯೆ ತುಂಬಾ ಇದೆ ಎಲ್ಲ ಇವರಿಗೆ ಬರ್ತದೆ ಹಣ ಇದ್ದವರಿಗೆ ಕೆಲಸ ಎಲ್ಲ ಆಗ್ತದೆ ಹಣ ಇಲ್ಲದವರಿಗೆ ಹೀಗೆ ಲಂಚ ಕೇಳಿ ಹೀಗೆ ಎಲ್ಲ ಮಾಡಿದರೆ ಕೆಲಸ ಎಲ್ಲಿ ಸಿಗ್ತದೆ ನಮ್ಮತ್ತಿರ ಬಡಪಾಯಿಗಳತ್ತಿರ ಹಣ ಇರ್ತದಾ ಕೊಡಬೇಕಂದ್ರೆ ಲಕ್ಷಗಟ್ಟಲೆ ಕೊಡಬೇಕಂದ್ರೆ ಕೆಲಸ ಸಿಗ್ತದೆ ಇಲ್ಲ ಯಾವ್ದೇ ಒಂದು ಗೌರ್ಮೆಂಟ್ ಅರ್ಜಿ ಹಾಕಿದರೆ ಹೀಗೆ ಮಾಡ್ತಾರೆಲ್ಲದಕ್ಕು ಮತ್ತೆ ಕಂಪನಿಗಳಲ್ಲಿ ಹೋದರು ಹಾಗೆ ಇಲ್ಲಿಯವ್ರಿಗೆ ಕೆಲಸ ಇಲ್ಲ ಎಲ್ಲ ಹೊರ ಹೊರಗಿನವರಿಗೆಲ್ಲ ಕರ್ನಾಟಕ ರಾಜ್ಯ ಬಿಟ್ಟು ಹೊರಗಿನವರಿಗೆ ಕೆಲಸ ಎಲ್ಲೆಲ್ಲಿ ಬಂದವರಿಗೆಲ್ಲ ಕೆಲಸ ಆಗ್ತದೆ ಇಲ್ಲಿಯವರು ಇಲ್ಲಿ ಕೂಲಿ ನಾಲಿ ಮಾಡಿ ಜೀವನ ಮಾಡೋದು ಗದ್ದೆ ಕೆಲ್ಸಕ್ಕೆ ಹೋಗೋದು ಹಾಗೆಯೇ ಇಲ್ಲಿ ತೋಟಗಳ ಕೆಲಸ ಎಲ್ಲ ಹೋಗುದು ಅದನ್ನೆ ಕೂಲಿ ನಾಲಿ ಮಾಡಿರೋದು ಹೇಳಿದಾಗೆ ಸಮಸ್ಯೆಯನ್ನು ಸಂಪೂರ್ಣ ನಿರ್ಮೂಲನೆಗೊಳಿಸಬೇಕಂದ್ರೆ ಸರ್ಕಾರ ಪ್ರಯತ್ನ ಪಡಬೇಕು ತುಂಬ ಪ್ರಯತ್ನ ಪಡಬೇಕು ನಮ್ಮ ಹಾಗೆ ಒಂದು ಹೆಚ್ಚು ಹೇಳೋದಿಲ್ಲ ಆದಷ್ಟು ಬೇಗ ದೇವರೊಂದು ನಿರ್ಮೂಲನೆ ಮಾಡಲಂತ ನಾನು ಪ್ರಯತ್ನಪಟ್ಟು ಹೇಳ್ತಿದ್ದೇನೆ